ನನಗೆ ಅಡಿಗೆ ಮಾಡುವುದರ ಬಗ್ಗೆ ಬಹಳ ಖುಷಿಯಾದಂಥ ವಿಚಾರವಾಯಿತು ಕಾರಣ ಏಕೆಂದರೆ ನಾನು ಭಾಳಷ್ಟು ಕಡೆ ಹೋದಾಗ ವಿದ್ಯಾರ್ಥಿ ಜೀವನದಲ್ಲಿ ಹೋಟೆಲ್ಗಳಲ್ಲಿ ಊಟ ಮಾಡಿ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿತ್ತು ಹಾಗಾಗಿ ನಾನು ಮನೆಯಲ್ಲೇ ಅಡಿಗೆ ಮಾಡುವುದನ್ನ ರೂಢಿ ಮಾಡಿಕೊಂಡೆ ಅದಕ್ಕಾಗಿ ಸಣ್ಣದಾದಂಥ ಸ್ಟವ್ ಅನ್ನು ಪಡೆದುಕೊಂಡು ಮನೆಯಲ್ಲೇ ಸರಳವಾಗಿ ಒಂದು ಕುಕ್ಕರ್ ಮುಖಾಂತರ ಅನ್ನ ಮಾಡುವುದು ಅದಕ್ಕೆ ಬೇಕಾದಂಥ ತಿಳಿ ಸಾರು ಅಥ್ವಾ ಪಲ್ಯಗಳನ್ನ ಮಾಡಿಕೊಂಡು ಆಹಾರ ಸೇವನೆ ಮಾಡುತ್ತಿದ್ದೆ ಓಟೆಲ್ಗಿಂತ ಮನೆಯಲ್ಲೇ ಮಾಡಿದ ಆಹಾರ ಪದ್ಧತಿ ಬಹಳ ಆರೋಗ್ಯ ಪೂರ್ಣವಾಗಿರುತ್ತದೆ ಕಾರಣವೇನೆಂದರೆ ಓಟೆಲ್ನಲ್ಲಿ ಹಾಕುವ ಸಾಂಬಾರ ಪದಾರ್ಥಗಳು ಅತಿ ಹೆಚ್ಚು ಖಾರ ಉಪ್ಪು ಮತ್ತು ಹುಳಿ ಅಥ್ವಾ ಬಣ್ಣದ ವಸ್ತುಗಳು ಆರೋಗ್ಯವನ್ನು ಕೆಡಿಸುವ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಮನೆಯಲ್ಲೇ ಅಡಿಗೆ ಮಾಡಿಕೊಂಡಾಗ ನಮಗೆ ಬೇಕಾದಷ್ಟು ಉಪ್ಪು ನಮಗೆ ಬೇಕಾದಷ್ಟು ಖಾರ ಅಥವಾ ಕಡಿಮೆ ಖಾರ ಕಡಿಮೆ ಉಪ್ಪು ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಮಸಾಲೆ ಪದಾರ್ಥಗಳಲ್ಲಿ ನಾವು ಅಡಿಗೆಗಳನ್ನು ತಯಾರಿ ಮಾಡಿಕೊಳ್ಳಬಹುದು ಅದರಿಂದ ಅ ಆರೋಗ್ಯವು ಸಹ ಚೆನ್ನಾಗಿರುತ್ತದೆ ಅವಾಗ ಹಣ ಉಳಿತಾಯವು ಸಹ ಆಗುತ್ತದೆ ಹೋಟೆಲ್ನಲ್ಲಿ ಒಂದು ಊಟ ಮಾಡಿದಾಗ ಈಗ ಎಂಬತ್ತು ರೂಪಾಯಿಂದ ನೂರು ರೂಪಾಯ್ಗೆ ಹೋಗಿದೆ ಮನೆಯಲ್ಲೇ ಅಡಿಗೆ ಮಾಡಿಕೊಂಡರೆ ಕಡಿಮೆ ವೆಚ್ಚದಲ್ಲಿ ನಾವು ಅಡಿಗೆಯನ್ನು ಮಾಡಿಕೊಳ್ಳಬೋದು ಹಾಗೇ ಓಟೆಲ್ನಲ್ಲಿ ಮಾಡುವ ಸಾಂಬಾರ ಪದಾರ್ಥಗಳು ಭಾಳ ಹೆಚ್ಚು ಖಾರಮಯವಾಗಿ ಮತ್ತು ಹೊಟ್ಟೆ ಕೆಡಿಸುವಂಥ ವಸ್ತುಗಳನ್ನೇ ಹೆಚ್ಚು ಹಾಕಿರುತ್ತಾರೆ ಏಕೆಂದರೆ ಓಟೆಲ್ನವರಿಗೆ ಹೆಚ್ಚು ವ್ಯಾಪಾರವಾಗಬೇಕು ಎಂಬುವ ಉದ್ದೇಶದಿಂದ ಹೆಚ್ಚು ಸಾಮಗ್ರಿಗಳನ್ನು ಹಾಕಿ ಹೆಚ್ಚು ರುಚಿಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ನಮಗೆ ರುಚಿಗಿಂತ ಆರೋಗ್ಯದ ಬಗ್ಗೆನೇ ಹೆಚ್ಚು ಚಿಂತನೆ ಇರಬೇಕು ಅದಕ್ಕಾಗಿ ದೇಹಕ್ಕೆ ಬೇಕಾದಂಥ ಆಹಾರ ಪದಾರ್ಥವನ್ನೇ ಸೇವನೆ ಮಾಡಬೇಕೇ ಹೊರತು ನಾಲಿಗೆಗೋಸ್ಕರ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡಬಾರದು ಎಂಬುದನ್ನು ಕಲಿತುಕೊಂಡೆ ಹಾಗಾಗಿ ಈಗಲೂ ಸಹ ಎಲ್ಲರಿಗೂ ನಾವು ಅಡಿಗೆ ಮಾಡಿಕೊಳ್ಳಿ ಮನೆಯಲ್ಲೇ ಸರಳವಾಗಿ ಜೀವನ ಮಾಡಿಕೊಳ್ಳಿ ಆರೋಗ್ಯ ರಕ್ಷಿಸಿಕೊಳ್ಳಿ ಎಂಬ ಸಂದೇಶವನ್ನು ಜನರಿಗೆ ತಲ್ಪಿಸ್ತಿದ್ದೇವೆ ಹಾಗೇ ತರಕಾರಿಗಳನ್ನು ಸಹ ನಾವೇ ಕಡಿಮೆ ವೆಚ್ಚದಲ್ಲಿ ತಂದು ನಾವೇ ಬೇಯಿಸಿಕೊಂಡು ತಿಂದಾಗ ಹೆಚ್ಚು ನಾರಿನಂಶ ಇರುವಂಥ ತರಕಾರಿಗಳು ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತವೆ ಹಾಗೇ ಭಾಳಷ್ಟು ಅನವಶ್ಯಕವಾದ ವಸ್ತುಗಳನ್ನು ನಾವು ಅಡಿಗೆ ಮಾಡಿಕೊಳ್ಳುವುದರಿಂದ ಸರಳವಾಗಿ ಎರಡು ಅಥವಾ ಮೂರು ಐಟಮ್ಗಳನ್ನು ಬಳಕೆ ಮಾಡುವುದರಿಂದ ಆರೋಗ್ಯ ಸುಧಾರಣೆ ಆಗುತ್ತದೆ ಮದುವೆ ಮನೆಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ಆಹಾರ ಪದಾರ್ಥಗಳನ್ನ ಸೇವಿಸುತ್ತಿರುವುದರಿಂದ ಜೀರ್ಣಾಂಗಕ್ಕೆ ತೊಂದರೆಯಾಗಿ ಯಾವುದನ್ನ ಜೀರ್ಣಿಸಿಕೊಳ್ಳಬೇಕು ಎಷ್ಟು ಜೀರ್ಣಿಸಿಕೊಳ್ಳಬೇಕು ಎಂಬುದೇ ಅರಿವಿಗೆ ಬರುತ್ತಿಲ್ಲ ಹಾಗಾಗಿ ದೇಹ ತನ್ನ ಆರೋಗ್ಯವನ್ನು ಕೆಡಿಸಿಕೊಂಡು ಬರುತ್ತದೆ ಅದರ ಬದಲಾಗಿ ಮನೆಯಲ್ಲಿ ನಾವು ಮೂರು ನಾಲ್ಕು ಐಟಮ್ಗಳು ಅಥವಾ ಒಂದೇ ಐಟಮ್ಗಳನ್ನು ಹೆಚ್ಚು ಬಳಕೆ ಮಾಡುವುದರಿಂದ ಭಾಳಷ್ಟು ಜನ ವಿಜ್ಞಾನಿಗಳು ಹೇಳಿದಂತೆ ತರಕಾರಿ ಸಾಂಬಾರು ಮತ್ತು ಅನ್ನ ಅಥವಾ ಚಪಾತಿ ಮತ್ತು ಪಲ್ಯ ಬ್ಯಾಲನ್ಸ್ಡ್ ಫುಡ್ಡನ್ನು ನಾವು ಮನೆಯಲ್ಲೇ ತಯಾರಿ ಮಾಡಿಕೊಳ್ಳಬೌದು ಹೆಚ್ಚು ಹೆಚ್ಚು ಎಣ್ಣೆ ಇಲ್ಲದಂಥ ಕರಿದ ಪದಾರ್ಥಗಳನ್ನ ಕಡಿಮೆ ಬಳಸುವುದರಿಂದ ಹೃದಯದ ಅಪಘಾತಗಳು ಸಹ ಕಡಿಮೆ ಆಗ್ತವೆ ಹಾಗಾಗಿ ಎಲ್ಲ ಜನಸಾಮಾನ್ಯರಿಗೂ ಸಹ ತಾವೇ ಆಹಾರವನ್ನು ಪದಾರ್ಥ ತಯಾರ್ಸಿಕೊಳ್ಳುವುದನ್ನ ತಿಳಿಸಿಕೊಡಬೇಕು ನಮ್ಮ ಹಿಂದಿನ್ದ ಕಾಲದ ಜನಾಂಗ ಎಲ್ಲಾದ್ರು ಹೋಗ್ಬೇಕಂದ್ರೆ ಬುತ್ತಿ ಕಟ್ಟಿಕೊಂಡೇ ಹೊರ ಹೋಗುತ್ತಿದ್ದರು ಆದರೆ ನಾವು ಈಗಿನ ಜನಾಂಗದ ಜನ ಎಲ್ಲ ರಸ್ತೆ ಬದಿಯಲ್ಲಿ ತಿನ್ನುವುದನ್ನು ರೂಢಿ ಮಾಡಿಕೊಳ್ಳುತ್ತಿದ್ದೇವೆ ರಸ್ತೆ ಬದಿಯಲ್ಲಿ ಸ್ವಚ್ಛತೆ ಇರುವುದಿಲ್ಲ ಒಳ್ಳೆಯ ನೀರು ಇರುವುದಿಲ್ಲ ಹಾಗಾಗಿ ಆರೋಗ್ಯ ಕೆಡುವ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಮನೆಯಲ್ಲೇ ಅಡಿಗೆ ಅಡಿಗೆ ಮಾಡಿಕೊಳ್ಳುವುದರಿಂದ ಅದು ಒಂದು ಒಳ್ಳೆಯ ಹವ್ಯಾಸವಾಗುತ್ತದೆ ಟೈಮ್ ಪಾಸ್ ಆಗುತ್ತದೆ ಹಾಗೂ ಅವನಿಗೆ ಆಹಾರದ ಮೌಲ್ಯದ ಬಗ್ಗೆ ತಿಳಿವಳ್ಕೆ ಆಗುತ್ತದೆ ತುಂಬ ಜನ ತಟ್ಟೆಯಲ್ಲಿ ಆಹಾರ ಬಿಟ್ಟು ಎಸೆಯುತ್ತಿರುವುದಕ್ಕೆ ಕಾರಣ ಏನೆಂದರೆ ಅವ್ರು ಅಡುಗೆ ಮಾಡಿಕೊಳ್ಳುತ್ತಿರುವುದಿಲ್ಲ ಹಾಗಾಗಿ ಅಡುಗೆ ಮಾಡಿಕೊಳ್ಳುವುದನ್ನ ತಿಳಿಸಿಕೊಟ್ಟರೆ ಆಹಾರದ ಸೇವನೆ ಮತ್ತು ಮಿತವ್ಯಯವು ಸಹ ಸಾಧನೆ ಆದಂಗೆ ಆಗುತ್ತದೆ